ಭಾರತದಲ್ಲಿ ವಿಶೇಷವಾದ ಸ್ಥಳ ಅಂದರೆ ಈಗ ಅಯೋಧ್ಯೆ ತುಂಬ ಅಟ್ರಾಕ್ಷನಲ್ ಇದೆ ಅಯೋಧ್ಯೆ ಅಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಯಾಕಂದರೆ ನಾನು ಚಿಕ್ಕದ್ರಿಂದನೂ ರಾಮನ ಭಕ್ತೆ ಹಾಗಾಗಿ ಅಲ್ಲಿನ ಸ್ಥಳ ಅದೊಂದು ಪ್ಲೇಸ್ ನೋಡಬೇಕು ಅಂತ ತುಂಬ ಆಸೆ ಇದೆ ಟಿ ವೀಲಿ ಫೋಟೋದಲ್ಲಿ ಎಲ್ಲ ನೋಡಿದ್ದೀವಿ ಆದರೆ ಡೈರೆಕ್ಟಾಗಿ ನೋಡಬೇಕು ಅನ್ನೋ ಒಂದು ಆಸೆ ಈಗ ಮೈಸೂರಿಗುನು ದಸರಾ ಟೈಮಲ್ಲಿ ಹೋಗ್ಬೇಕು ಅರಮನೆ ಅದು ಜಂಬೂಸವಾರಿ ಇವೆಲ್ಲಾ ನೋಡಬೇಕು ಅನ್ನೋ ತುಂಬ ಆಸೆ ಇದೆ ಹಾಗಾಗಿ ಮೈಸೂರು ಅರಮನೆಗೂ ಹೋಗ್ಬೇಕು ಅಂತ ಒಂದು ಡ್ರೀಮ್ ಇದೆ